ನಮ್ಮ ಕರ್ನಾಟಕದ ರಾಜ್ಯದ ಬೆಳವಣಿಗೆ ಬಲ ನೀಡಿದ ಪ್ರಮುಖ ಕೈಗಾರಿಗಳ ಸೇವೆಗಳು ಅದರಲ್ಲಿ ಸೇವೆಗಳು ಭಾಳ ಇದಾವೆ ಅದ್ರಾಗೆ ಜವಳಿ ಐತೆ ಗಾರ್ಮೆಂಟ್ಸ್ ಐತೆ ಐತೆ ಐ ಟಿ ಐತೆ ಉಡುಪುಗಳು ಸೇವೆಗಳು ಸಿಗ್ತವೆೆ ಭಾಳಷ್ಟು ಸೇವೆಗಳಿದ್ದಾವೆ ಅದ್ರಾಗೆ ಜವಳಿಯಲ್ಲಿ ಮತ್ತು ಕೈಗಾರಿಕಾ ಮಗ್ಗ ಅಂತ ಕೌಶಲ್ಯ ತರಬೇತಿ ಮತ್ತು ನಿರುದ್ಯೋಗ ಯುವಕ ಯುವತಿಯರಿಗೂ ಸೇವೆಗಳು ಸಿಗ್ತವೆ ಅದ್ರಲ್ಲಿ ಭಾಳಷ್ಟು ಸೇವೆಗಳಿದ್ದಾವೆ ಅದರಾಗೆ ಮತ್ತೆ ಗಾರ್ಮ ಅದರಲ್ಲಿ ಟ್ರೈನಿಂಗ್ ಕೊಟ್ಬುಟ್ಟು ಮತ್ತು ಗಾರ್ಮೆಂಟ್ಸಲ್ಲು ಒಬ್ಬ ಒಳ್ಳೆಯ ಸೇವೆ ಕ್ ಕೊಡ್ತಾರೆ ಅವ್ರಿಗೆ ಕೆಲ್ಸವೂ ಕೊಡ್ತಾರೆ ಮುಂದೆ ಫ್ಯೂಚರ್ರಾಗೆ ಅವರಿಗೆ ಹೆಲ್ಪ್ ಆಗೋಂತ ಸೇವೆಗಳು ಸಿಗ್ತವೆ ಮತ್ತು ತಿರ್ಗಿ ಒಳ್ಳೆಯ ವ್ಯವಸ್ಥೆ ಇರ್ತದೆ ಅದನ್ನು ಅದರಲ್ಲೂ ಭಾಳಷ್ಟು ಜನ ಕೆಲಸ ಮಾಡ್ತಾರೆ ಗಾರ್ಮೆಂಟ್ಸಲ್ಲು ಒಳ್ಳೆಯ ಸೇವೆ ಇದೆ ಅಂತ ಭಾಳ ಜನ ನಿರುದ್ಯೋಗ ಯುವಕರು ಮಾಡ್ತಾರೆ ಯುವತಿಯರು ಮಾಡ್ತಾರೆ ಮತ್ತು ಇವಾಗಿನ ಪ್ರೆಸೆಂಟಲ್ಲಿ ವಿಮಾ ಕಂಪ್ನಿ ಅನ್ನೋದು ಭಾಳಷ್ಟು ಕರ್ನಾಟಕದಲ್ಲಿ ಆಗ್ತಿದೆ ಒಳ್ಳೊಳ್ಳೆಯ ಸೇವೆ ಇದೆ ಒಂದೊಂದು ಸರ್ತಿ ಒಳ್ಳೊಳ್ಳೆಯ ಕೆಲ್ಸವು ಇರ್ತದೆ ಒಂದೊಂದು ಸರ್ತಿ ಕೆಲ್ಸವು ಇರಲ್ಲ ಒಂದೊಂದು ದಿವಸ ಹೀಗೆ ಹಾಗೆ ಇರ್ತದೆ ಅದರಲ್ಲೂ ಭಾಳಷ್ಟು ಭಾಳ ಅಂದರೆ ಏನಾಗ್ತಂದರೆ ಸೇವೆಗಳು ಭಾಳ ಒಳ್ಳೆದಾಗ್ತತೆ ಅದ್ರಾಗೆ ಒಳ್ಳೊಳ್ಳೆಯ ಸೇವೆಗಳಿದ್ದಾವೆ ಅದರಾಗೆ ಹುಡ್ಕಿದ್ರು ಸಿಗೊಲ್ಲ ಇತ್ತೀಚೆಗೆ ಭಾಳಷ್ಟು ಕಂಪ್ನಿಗಳು ಸೇವೆಗಳು ಡೆವಲಪ್ ಆಗ್ತಿದ್ದಾವೆ ವಿಮಾ ಕಂಪ್ನಿ ಅದನ್ನ ನಮ್ಮ ಕರ್ನಾಟಕದಲ್ಲೂ ಭಾಳಷ್ಟು ಇದ್ದಾವೆ ಆಮೇಲೆ ಇನ್ನೂ ಐ ಟಿ ಕಂಪ್ನಿ ಬಗ್ಗೆ ಹೇಳ್ಬಕಂದ್ರೆ ಒಳ್ಳೊಳ್ಳೆಯ ಸೇವೆಗಳಿದ್ದಾವೆ ಐ ಟಿ ಕಂಪ್ನಿನ ನಮ್ಮ ಕರ್ನಾಟಕದ ರಾಜ್ಯ ಆದಂತಹ ಬೆಂಗಳೂರಲ್ಲಿ ಒಳ್ಳೊಳ್ಳೆಯ ಸೇವೆಗಳಿದ್ದಾವೆ ಅದು ನಮ್ಮ ಕರ್ನಾಟಕ ಬೆಂಗಳೂರು ಸೆ ಅಲ್ಲಿ ಒಂದು ದಿವಸ ಹುಡ್ಕಿದ್ರು ಸಿಗೊಲ್ಲ ಯಾಕೆಂದರೆ ಒಳ್ಳೊಳ್ಳೆಯ ಸೇವೆಗಳಿದ್ದಾವೆ ಅದರಾಗೆ ಯಾವ್ಕಡೆ ಮಾಡ್ಬೇಕು ಎಲ್ಲಿ ಹುಡುಕ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅದ್ರಾಗೆ ಒಳ್ಳೆ ಒಳ್ಳೆಯ ಕಡೆ ಹೋಗಿ ಹುಡುಕಿ ಕೆಲವ್ರು ಒಳ್ಳೊಳ್ಳೆಯ ಕ ಐ ಟಿ ಕಂಪ್ನಿಗಳಲ್ಲೂ ವರ್ಕ್ ಮಾಡ್ತಾರೆ ಮತ್ತು ಅದರಿಂದ ಒಳ್ಳೊಳ್ಳೆಯ ಸೇವೆಗಳನ್ನು ಪಡ್ಕೋತಾರೆ ಒಳ್ಳೊಳ್ಳೆಯ ವ್ಯವಸ್ಥೆಗಳ್ನೆಲ್ಲ ತಗೋತಾರೆ ಇರೋದನ್ನು ಆಮೇಲೆ ಮ ಅವ್ರಿಗು ಅನ್ಸುತ್ತೆ ಅಯ್ಯೊ ಇದ್ರಲ್ಲಿ ಒಳ್ಳೆಯ ಸೇವೆ ಸಿಕ್ತು ನಮ್ಗೆ ಐ ಟಿ ಕಂಪ್ನೀ ಸೇರ್ಕಂಡಿದ್ಕೆ ಒಳ್ಳೊಳ್ಳೆಯ ವ್ಯವಸ್ಥೆಗಳಿದ್ದಾವೆ ಈ ಇದರಿಂದ ನಮಿಗೆ ಇನ್ನೂ ಅನುಕೂಲ ಆಗ್ತಿದೆ ಮುಂದೆಯು ಒಳ್ಳೆಯ ಸೇವೆ ಸಿಗ್ತದೆ ನಮಗೆ ಮತ್ತು ಬಟ್ಟೆಗಳು ಒಳ್ಳೊಳ್ಳೆಯ ಗಾರ್ಮೆಂಟ್ಸಲ್ಲು ಒಳ್ಳೊಳ್ಳೆಯ ಬಟ್ಟೆಗಳು ಸೇವೆಗಳು ಸಿಗ್ತಾವೆ ನಮಗೆ ಬಹಳಷ್ಟು ಅನುಕೂಲವಾಗಿದೆ